ನಮ್ಮ ಒಂದು ಕ್ರೀಡೆಗೆ ಸಂಬಂಧಿಸಿದ ಹಿಂಸಾಚಾರ ಯಾವುದು ಅಂದರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಥ್ವಾ ಮತ್ತೊಂದು ಕ್ರೀಡಾ ಸ್ಪೋಟಗಾರನು ಈಗ ಕ್ರೀಡೆ ಅಂದರೆ ಈ ಕ್ರಿಕೆಟ್ ಅಂತೇಳ್ತಿನಿ ಕ್ರಿಕೆಟಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಆರ್ ಒಳ್ಳೆ ಬೋಲರ್ ಯಾವನಾದರು ಒಬ್ಬ ಕರೆಟ್ಟಾಗಿ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಫೇಮಸ್ಸಾಗಿರಬೇಕು ಇಲ್ಲ ಅಂದರೆ ಅವನು ಶಾಲಾ ಕಾಲೇಜು ಒಂದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಇದರಲ್ಲಿ ಒಳ್ಳೆಯ ಸ್ಥಾನ ಅಥವಾ ಅವನ ಆಟ ಏನು ಅಂತ ನಿರೂಪಿಸ್ಕೋಬೇಕು ನಿರೂಪಿಸ್ಕೋ ನಿರೂಪಿಸ್ಕೊಳ್ಳೊ ಹಾಗು ಆಗಿಲ್ಲ ಅಂತಂದರೆ ಬೇರೆ ಒಂದು ಕ್ಲಬ್ ಅಥವಾ ಇನ್ನೊಂದು ಟೂರ್ನಿಮೆಂಟ್ ಯಾವುದ್ರಲ್ಲೊಂದು ಜಾಯ್ನಾಗಿ ಅವನೊಂದು ಆಟ ಸ್ಪರ್ಧೆಯನ್ನು ಕರೆಟ್ಟಾಗಿ ಕೊಟ್ಟರೆ ಯಾರು ತಗೊಳಲ್ಲ ಯಾಕಂದರೆ ಅವನಷ್ಟು ಫೇಮಸ್ಸಾಗಿರಲ್ಲ ಈ ಫೇಮಸ್ ಯಾಕಾಗಿರಲ್ಲ ಅಂದರೆ ಅವರು ಕ್ಲಬ್ಬಿಗೆ ಜಾಯ್ನಾಗಿರಲ್ಲ ಅವ್ರು ಕ್ಲಬ್ಗೋಸ್ಕರ ಅವ್ನು ಆಡಲ್ಲ ಅವ್ನು ಆಟಕ್ಕೋಸ್ಕರ ಅವ್ನು ಆಡ್ತಾನೆ ಲೋಕಲಲ್ಲಿ ಲೋಕಲಲ್ಲಿ ಆಡೋರಿಗೆ ಮರ್ಯಾದೆ ಇರಲ್ಲ ಇನ್ನೊಂದಿರಲ್ಲ ಮತ್ತೊಂದಿರಲ್ಲ ನೀವು ಕ್ಲಿಪ್ ಪ್ಲೇಯರಾದರೆ ರೆಕಮೆಂಡೇಶನ್ಸ್ ನೀನು ಝೀರೋ ಈ ವ್ಯಾಲ್ಯೂ ಝೀರೋ ಅಂತಿದ್ರು ಟೀಮಲ್ಲಿ ನಿನ್ನ ಸೇರಿಸ್ಕೋತಾರೆ ನಿಂಗೊಂದು ಜರ್ಸಿ ಕೊಡ್ತಾರೆ ಅವ್ರುದೊಂದು ಟೀಮೆಸ್ರು ಕೊಡ್ತಾರೆ ನಿನ್ನ ಆಟ ಕೂಡ ಆಡಿಸಲ್ಲ ಆದರು ನೀನು ಟೀಮಲ್ಲಿದೀಯ ಫೇಮಸ್ಸು ಯು ಹ್ಯಾವ್ ಸರ್ಟಿಫೈಡ್ ಟು ಸ್ಟೇಟ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಈಗ ಒಬ್ಬ ಒಳ್ಳೆ ಆಟಗಾರನು ಕ್ರಿಕೆಟ್ ಆಟಗಾರರು ಬೆಸ್ಟ್ ಬೌಲರ್ ಆಫ್ ದ ಟೀಮ್ ಬೆಸ್ಟ್ ಬಾಟ್ಸ್ಮನ್ ಆಫ್ ದ ಟೀಮ್ ಅಂತ ಟಾಪಲ್ಲಿ ಅವ್ರು ಲೋಕಲಲ್ಲಿ ಅವ್ರು ಇರ್ತಾರೆ ಅವನು ಪರ್ಫಾರ್ಮೆನ್ಸು ಗ್ರಾಫ್ ಮೇಲೆ ಹೋಗುತ್ತೆ ಹೊರ್ತು ಕೆಳಗಡೆ ಹೋಗಿರಲ್ಲ ಅಂಥವ್ನ ಬೇರೆ ಒಂದು ಟೀಮಲ್ಲಾಡೋದಕ್ಕೆ ಇಲ್ಲಿರೋ ಕ್ರೀಡಾ ಸ್ಪೋಟ ಗುಂಪುಗಳು ಅಂದರೆ ಈ ಕ್ಲಬ್ಗಳ ಹೆಸ್ರು ಇನ್ನೊಂದು ಮತ್ತೊಂದು ಮಾರೊಬ್ರು ಅವ್ಶ ಮಾಡಿಕೊಡ್ತಾಯಿಲ್ಲ ಅವಕಾಶ ಮಾಡಿಕೊಡ್ತಾಯಿಲ್ಲ ಅವಕಾಶ ಯಾಕೆ ಮಾಡಿಕೊಡ್ತಾಯಿಲ್ಲ ಅಂತ ನಮಗೂ ಗೊತ್ತಿಲ್ಲ ಅವ್ರಹೆಸ್ರು ಹೋಗುತ್ತೋ ಅಂತನೋ ಇವನಿಲ್ಲ ಒಳ್ಳೆ ಆಟಗಾರ ಆಗ್ತಾನಂತ ಇನ್ನೊಂದೋ ಮರದ ಮತ್ತೊಂದೋ ಅವರಿಗಿದ್ಯೋ ನಂಗೊತ್ತಿಲ್ಲ ಬಟ್ ನಾನು ಹೇಳೋದೊಂದೆ ಯಾವರೇ ಆಗಿಬಿಡ್ಲಿ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಅವ್ನ ಮೇಲೆ ತೊಗೋ ಬರಬೇಕು ತುಳಿಯಕ್ಕೆ ನೋಡಬಾರ್ದು ಅವ್ನಿಗೆ ಒಬ್ಬನ್ನ ಅವ್ನ ಫ್ಯೂಚರ್ ಏನಿದೆಯೋ ಅವ್ನ ಆಸೆ ಏನಿದೆಯೋ ಅವ್ನ ಕನಸೇನಿದ್ಯೋ ಅವನಿಗೂ ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ ಅಂತಂದು ನಾನು ಹೇಳಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾನು ಫ್ ಫ್ ಈ ಥರ ಒಬ್ಬ ಕ್ರಿಕೆಟ್ ಆಡಬೇಕು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಸೆನ ನೀನು ಇಂಡಿಯಾ ಟೀಮ್ಗೆ ಆಡಲೇಬೇಕು ಇಲ್ಲ ಅಂದರೆ ಐ ಪಿ ಎಲ್ ಆಡಲೇಬೇಕು ಅನ್ನೋ ಒಂದು ಗಟ್ಟಿ ಆಸೆ ಇರುತ್ತೆ ಆ ಆಸೇನ ತುಳಿಬೇಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ